ಹಾಂ ಹೇಳು ಹ್ಞೂ ಐತಿ ನಿಂಗೆ ಏನೇನು ಬೇಕು ಹ್ಞೂ ಎಲ್ಲ ಹ್ಞೂ ಹ್ಞೂ ಎಲ್ಲ ಅದನು ಯಾವ್ಯಾವು ಬೇಕು ನಿನಗೆ ರೇಟು ಎಲ್ಲವೂ ಐವತ್ತು ರೂಪಾಯಿ ಕೆ ಜಿ ನೋಡು

ಹಾಂ ಯಾವ ಯಾವ್ದು ಕಮ್ಮಿ ಮಾಡ್ಬೇಕು ನೋಡಿ ಕೊಡ್ತೀನಿ ಅಂತೆ ಬಾ

ಹ್ಞೂ ಹ್ಞೂ ಅವೂ ಇದಾವೆ ಟಮಾಟೆ ಹಣ್ ಇದ್ದಾವು ಗಾಜರ್ ಇದ್ದಾವು ಎಲ್ಲ ಎಲ್ಲ ಇದ್ದಾವು ಹ್ಞೂ ಹ್ಞೂ ಎಲ್ಲ ಇದಾವ್ ಎಲ್ಲವೂ ಎಷ್ಟು ಎಷ್ಟು ಬೇಕು ಹಾಂ ರೇಟ್ ಕಮ್ಮಿ ಮಾಡ್ಬೇಕಾ ಹಾಂ ಎಲ್ಲವೂ ನಲ್ವತ್ತೈದು ರೂಪಾಯಿ ಮಾಡಿ ಕೊಡ್ತೀನಿ ಬಾ ಬೇಡ ಬೇಡ ನಲ್ವತ್ತೈದು ರೂಪಾಯಿ ಬೇಡ ಬೇಡ ಎಲ್ಲವೂ ನಲ್ವತ್ತೈದು ರೂಪಾಯಿ ಹಾಕಿ ಕೊಡ್ತೀನಿ ಅಂತೆ ಬಾ ಐದು ರೂಪಾಯಿ ಬಿಟ್ಟೇನಿ

ಅಯ್ಯೋ ಮತ್ತೆ ನಮ್ದು ವ್ಯಾಪಾರ ಆಗ್ಬೇಕಲ್ಲ

ಎಲ್ಲದು ಈಗ ಬ್ಯಾ ಮಳೆ ಇಲ್ಲ ಅಲ್ವ ಎಲ್ಲದೂ ಜಾಸ್ತಿ ಆಯಿತು ರೇಟು ಹ್ಞೂ ನಮ್ಮ ನಮಗೇ ಹಂಗೆ ಬಿದ್ದಿವೆ

ಏಯ್ ಇಲ್ಲ ಅವೂ ಇದಾವ್ ಇಪ್ಪತ್ತು ರೂಪಾಯಿ ಐತಿ

ಹಾಂ ಇಲ್ಲ ಇಲ್ಲ ಜಾಸ್ತಿ ಆಗೈತೆ ಈ ಸಲ

ಹಾಂ ಇಪ್ ಇಪ್ಪತ್ತೈದು ಅವು ಹಾಂ ಹಾಂ ಹ್ಞೂ ಎಷ್ಟ್ ಮತ್ತೆ ಎಷ್ಟು ಎಷ್ಟು ಬೇಕು ಹ್ಞೂ